ಇಲ್ಲಿ ಕೇಳಿರುವ ಪ್ರಶ್ನೆ ಏನೆಂದರೆ ನಮ್ಮ ಸ್ಥಳೀಯ ಮಟ್ಟದಲ್ಲಿ ಇರುವ ಭಾಷೆಗಳಲ್ಲಿ ನಾವು ನೋಡುವ ಯೂಟೂಬ್ ಚಾನಲ್ಗಳು ಅಥವಾ ಟಿ ವಿ ಪ್ರೋಗ್ರಾಮ್ಗಳು ಇವೆಯೇ ಮತ್ತು ನಾವು ಇಷ್ಟ ಪಡುವ ಭಾಷೆಯ ಮನರಂಜನಾ ಕಾರ್ಯಕ್ರಮಗಳು ಕೂಡ ಇವೆಯೇ ಹೌದು ನಾನು ನಾನು ನೋಡಿರುವ ಹಾಗೆ ಈಗಿನ ಯೂಟೂಬ್ ಚಾನಲ್ಗಳು ಹೆಚ್ಚಾಗಿ ಮನೋರಂಜನಾ ವಿಡಿಯೋಗಳ ವಿಡಿಯೋಗಳನ್ನು ರಿಲೀಸ್ ಮಾಡುತ್ತಾರೆ ಏಕೆಂದರೆ ಇಂದಿನ ಒಂದು ಸಮಾಜದಲ್ಲಿ ಹೆಚ್ಚಿನ ಒಂದು ಜನರು ಹೆಚ್ಚಾಗಿ ಮನೋರಂಜನಾ ಚಾನಲ್ಗಳಿಗೆ ತಮ್ಮ ಒಂದು ಆಸಕ್ತಿಯನ್ನು ತೋರಿಸುತ್ತಾರೆ ಮನೋರಂಜನಾ ಕಾರ್ಯಕ್ರಮಗಳನ್ನು ಯೂಟೂಬ್ ಚಾನಲ್ಗಳ ಮುಖಾಂತರ ನೋಡುವುದು ಮತ್ತು ರಿಯಾಲಿಟಿ ಶೋಗಳನ್ನು ಟಿ ವಿ ಪ್ರೋಗ್ರಾಮ್ಗಳ ಮೂಲಕ ನೋಡುವುದು ಇಂದಿನ ಒಂದು ಜನರಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಕಾಣಬೌದು ಹಾಗೆಯೇ ಇಂದಿನ ಮನೋರಂಜನಾ ಕಾರ್ಯಕ್ರಮಗಳು ಜನರಲ್ಲಿ ಹೆಚ್ಚಿನ ಒಂದು ರೀತಿಯ ಆಸಕ್ತಿಯನ್ನು ಉಂಟು ಮಾಡಿ ಅವುಗಳಿಗೆ ಪ್ರೋತ್ಸಾಹ ನೀಡುವಷ್ಟು ಮುಂದುವರೆದಿದೆ ಈ ಮೂಲಕ ಇದರ ಬಗ್ಗೆ ನನ್ನ ಅನಿಸಿಕೆಯನ್ನು ನಾನು ಈ ರೀತಿ ಹೇಳಬೌದು